ಹಲೋ ಗುಡ್ ಮಾನಿಂಗ್ ಸರ್ ನಾನು ನಿಮ್ಮ ಹೋಟೆಲ್ನಲ್ಲಿ ಒಂದು ಟೇಬಲ್ ರಿಸವ್ ಮಾಡಬೇಕು ಅಂತಿದ್ದೇನೆ ಅದು ಬರುವ ಸ್ಯಾಟರ್ಡೇ ಅಂದರೆ ಟ್ವೆಂಟಿ ಸೆಕೆಂಡು ಈವ್ನಿಂಗ್ ಎಂಟು ಗಂಟೆ ಹೊತ್ತಿಗೆ ನಾನು ನನ್ನ ಫ್ರೆಂಡ್ ಜೊತೆ ಕೇಳಿದೆ ಯಾವುದಾದ್ರು ಒಳ್ಳೆಯ ರೆಸ್ಟೋರೆಂಟ ಹೋಟೆಲ್ ಇದ್ದರೆ ಹೇಳು ಅಂತ ಅದಕ್ಕೆ ಎಲ್ಲರೂ ನಿಮ್ಮ ಹೋಟೆಲನ್ನೇ ಮೊದಲು ಪ್ರಿಫರ್ ಮಾಡಿದ್ದರು ಹಾಗೆ ನಾನು ಅವ್ರು ಹೇಳಿದ್ಹಾಗೆನೇ ಗೂಗಲ್ ಸರ್ಚ್ ಮಾಡಿ ನಿಮ್ಮ ಹೋಟೆಲ್ ಬಗ್ಗೆ ವೆಬ್ಸೈಟಲ್ಲಿ ಚೆಕ್ ಮಾಡಿದೆ ಎಲ್ಲರೂ ಒಳ್ಳೆಯ ರಿವ್ಯೂಸ್ ಕೊಟ್ಟಿದ್ದರು ಹಾಗೆ ಒಳ್ಳೆಯ ರೇಟಿಂಗ್ ಕೂಡ ಕೊಟ್ಟಿದ್ದರು ರಿಸವೇ ಓಕೆ ನಿಮ್ಮ ವೆಬ್ಸೈಟಲ್ಲಿ ರಿಸವೇಶನ್ ಆಪ್ಷನ್ ವೆಬ್ ಆನ್ಲೈನಲ್ಲಿ ಕೊಟ್ಟಿದ್ದು ಚೆನ್ನಾಗಿತ್ತು ಬೇಗನೇ ರಿಸವೇಶನ್ ಮಾಡ್ಬೋದಿತ್ತು ಮತ್ತು ನಿಮ್ಮ ಹಾಗಾಗಿ ನಿಮ್ಮ ಕ್ಲೋಸಿಂಗ್ ಟೈಮ್ ವೆಬ್ಸೈಟಲ್ಲಿ ಚೆಕ್ ಮಾಡಿದೆ ಹತ್ತು ಗಂಟೆ ಅಂತ ಇತ್ತು ಹಾಗಾಗಿ ನನಗೆ ಎಂಟು ಗಂಟೆಗೆ ರಿಸವೇಶನ್ ಮಾಡಿದ್ದೆ ಮತ್ತು ನಿಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದರು ನಿಮ್ಮ ನಿಮ್ಮಲ್ಲಿ ಒಳ್ಳೆಯ ಫಾಸ್ಟ್ ಸರ್ವಿಸ್ ಫುಡ್ ಸರ್ವ್ ಮಾಡ್ತಾರೆ ಅಂತ ಕೇಳಿದ್ದೆ ಹಾಗೆಯೇ ಒಳ್ಳೆಯ ಪ್ರೆಸೆಂಟೇಶನ್ ಮಾಡಿ ಫುಡ್ ಸರ್ವ್ ಮಾಡ್ತಾರಂತೆ ಮತ್ತು ಒಳ್ಳೆ ಒಳ್ಳೆಯ ಕ್ವಾಲಿ ಕ್ವಾಲಿಟಿ ಫುಡ್ ಶೇರ್ ಪ್ರೊಡ್ಯೂ ಪ್ರಿಪೇರ್ ಮಾಡ್ತೀರಂತೆ ಹೀಗೆಲ್ಲ ಕೇಳಿ ನನಗೆ ಖುಷಿಯಾಯ್ತು ಮತ್ತು ಪಾಕಿಂಗ್ ವ್ಯವಸ್ಥೆ ಕೂಡ ಚೆನ್ನಾಗಿ ಇದೆ ಅಷ್ಟೇನೂ ರಶ್ ಇರದೆ ಒಳ್ಳೆಯ ಥರದಲ್ಲಿ ಪಾಕಿಂಗ್ ವ್ಯವಸ್ಥೆ ಕೂಡ ಇರ್ತೆ ಅಂತ ಗೊತ್ತಾಯಿತು ಮತ್ತು ಫುಡ್ಡಲ್ಲಿ ಎಲ್ಲ ನ್ಯಾಚುರಲ್ ಇನ್ಗ್ರೀಡಿಯಂಟ್ಸ್ ಹಾಕಿ ಒಳ್ಳೆಯ ಟೇಸ್ಟ್ ಫುಡ್ಡು ಹಾಗೆಯೇ ಶುಚಿತ್ವವನ್ನು ಕಾಪಾಡ್ತಿರಾ ಅಂತ ಗೊತ್ತಾಯಿತು ಒಳ್ಳೆಯ ರೆಸ್ಟೋರೆಂಟ್ ಒಳ್ಳೆಯ ಹೋಟೆಲಲ್ಲಿ ಒಳ್ಳೆಯ ಫುಡ್ ಕೊಟ್ಟರೆ ಎಲ್ಲರೂ ಬರ್ತಾರೆ ಅಂತ ಗೊತ್ತಾಯಿತು ಮತ್ತು ಬೆಲೆನೂ ಕೂಡ ಅಷ್ಟು ಜಾಸ್ತಿಯಾಗಿರದೆ ಸಾಮಾನ್ಯ ಜನರಿಗೆ ಬೇಕಾದ ಬೆಲೆಯಲ್ಲಿ ಕೊಡ್ತೀರ ಅಂತ ಗೊತ್ತಾಯಿತು ಮತ್ತು ನನಗೆ ವಿಂಡೋ ಸೈಡಲ್ಲಿ ಕಾರ್ನರಲ್ಲಿ ರಿಸವೇಶನ್ ಮಾಡಬೇಕಿತ್ತು ನನ್ನ ಈ ರಿಕ್ವೆಸ್ಟನ್ನು ಅಸೆಪ್ಟ್ ಮಾಡಿಕೊಂಡು ನನಗೆ ರಿಸವ್ ಮಾಡಿಕೊಡಿ ಅಂತ ಕೇಳ್ತಿದ್ದೀನಿ